ಶಿಕ್ಷಣ ಅನ್ನುವಂತದ್ದು ಎಲ್ಲರಿಗು ತುಂಬ ಮುಖ್ಯ ಎಲ್ಲರಿಗು ಅಂದರೆ ಎಲ್ಲರಿಗು ತುಂಬ ಮುಖ್ಯ ಅದನ್ನು ಮಿಸ್ ಮಾಡ್ಕೊಳ್ಲೇಬಾರ್ದು ಆಕ್ಚುಲಿ ಯಾರು ಆದರೆ ಕೆಲವೊಂದು ಕುಟುಂಬಗಳು ತುಂಬ ಬಡತನದಲ್ಲೇ ಇದೆ ಆ ಥರದವರಿಗೆ ಆಕ್ಚುಲಿ ಸರ್ಕಾರ ಅಂಥ ಮಕ್ಕಳನ್ನು ಓದಿಸುವಂಥ ಒಂದು ಯೋಜನೆಯನ್ನು ಕೈಗೊಳ್ಳಬೇಕು ಅದೊಂದು ನನ್ನ ಆಸೆ ಹಾಗೇ ನೋಡಿದರೆ ಆ ಥರದ ಮಕ್ಕಳು ತುಂಬ ತುಂಬ ಅಂದರೆ ತುಂಬ ಜೀವನದಲ್ಲಿ ಏನು ಆ ಒಂದು ಆ ಶಾಲೆಯ ಒಂದು ವಾತಾವರಣ ಆ ಪುಸ್ತಕಗಳು ಆ ಬರವಣಿಗೆ ಆ ಸ್ನೇಹಿತರು ಆಟ ಪಾಠ ಇದೆಲ್ಲವನ್ನು ಮಿಸ್ ತುಂಬ ಮಿಸ್ ಮಾಡಿಕೊಳ್ತಾರೆ ನಿಜವಾಗ್ಲು ಶಿಕ್ಷಣ ತುಂಬ ಅಂದರೆ ತುಂಬ ಮುಖ್ಯ ಅದಿಲ್ಲದೇ ಮುಂದೆ ನಮ್ಮದು ಜೀವ್ನನೇ ಶೂನ್ಯ ಅಂತ ಹೇಳ್ಬೋದು ಶೂನ್ಯ ಅಂತ ಹೇಳ್ಬೋದು ನಾವೀಗ ಬರೆಯುದಾಗ್ಲಿ ಅ ಆ ಇಂದ ಹಿಡಿದು ಅಂ ಅಃ ತನ್ಕವು ಕ ಖ ದಿಂದ ಹಿಡಿದು ಳ ತನ್ಕವು ಪ್ರತಿಯೊಂದು ಅಕ್ಷರವು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ಯಾವುದೇ ಒಂದು ಕೆಲಸ ಆಗಲಿ ಈಗ ನಮಗೆ ಒಂದು ಮಾತು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಆ ಭಾಷೆ ಗೊತ್ತಿರಬೇಕಾಗುತ್ತೆ ಆ ಭಾಷೆ ಕೂಡ ಆ ಭಾಷೆನಲ್ಲು ಕೂಡ ಈ ಶಿಕ್ಷಣವು ನಮಗೆ ಕಲಿಸಿ ಕೊಡ್ತದೆ ಅಷ್ಟು ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ ಇನ್ನೊಂದು ಮುಂದೆ ನಾವು ಒಳ್ಳೆಯ ಒಂದು ಉದ್ಯೋಗಕ್ಕೆ ಸೇರಬೇಕಾದ್ರೆ ಒಳ್ಳೆಯ ಒಂದು ಉದ್ಯೋಗಕ್ಕೆ ಸೇರಬೇಕಾದ್ರೆ ಶಿಕ್ಷಣ ಅನ್ನುವಂತದ್ದು ತುಂಬ ತುಂಬ ಅಂದರೆ ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಹೇಳ್ಬೇಕಂತಲೇ ಇಲ್ಲ ಈಗಿನ ಕಾಲದ ಎಲ್ಲ ಮಕ್ಳಿಗು ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತು ಶಿಕ್ಷಣ ಇಲ್ಲದೆ ಒದ್ದಾಡುವ ಮಕ್ಕಳನ್ನಂತು ನೋಡೋಕೆ ಆಗಲ್ಲ ಮುಂದೆ ಒಂದು ನಾವು ದುಡಿದು ನಮ್ಮ ಅಪ್ಪ ಅಮ್ಮನ್ನು ಸಾಕ್ಬೇಕಾದಂತಹ ದಿನದಲ್ಲಿ ನಾವು ಬದುಕಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಶಿಕ್ಷಣವು ನಮಗೆ ಕೈ ಹಿಡಿತದೆ ನಾವು ಕಲಿತ ಶಿಕ್ಷಣ ಏನಿದೆ ಅದು ಯಾವತ್ತು ನಮ್ಮನ್ನು ಕೈ ಬಿಡಲ್ಲ ಅದೊಂದು ನಂಬಿಕೆ ನನ್ನದು ಅಂದರೆ ಇವಾಗ ನಾವು ಕಲ್ತಿರೋ ಶಿಕ್ಷಣದಿಂದ ನಾವು ಎಲ್ಲಿ ಬೇಕಾದರೂ ಹೋಗಿ ಬದುಕ್ಬೋದು ಇವಾಗ ಶಿಕ್ಷಣ ಅನ್ನುವಂತದ್ದು ಬರೀ ನಮಗೆ ಈ ವಿಜ್ಞಾನ ಆಗಲಿ ಅಥವಾ ಗಣಿತ ಆಗಲಿ ಇದನ್ನು ಮಾತ್ರ ಕಲಿಸ್ಕೊಡೋದಲ್ಲ ಅಂತ ಅದನ್ನು ಉಪಯೋಗಿಸಿಕೊಂಡು ನಾವು ಮುಂದೆ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ಅದು ಅದೇ ಹೇಳಿದ ಹಾಗೇ ಈಗ ನಾವು ಒಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಆ ಭಾಷೆ ವ್ಯತ್ಯಾಸವಾಗಿರ್ತದೆ ಈಗ ಈಗ ಹೇಳೋದಾದರೆ ಈಗ ಇಲ್ಲಿಂದ ಈಗ ಕರ್ನಾಟಕದಲ್ಲಿ ಹೇಳೋದಾದರೆ ಇಲ್ಲಿಂದ ಇನ್ನೊಂದು ಕಡೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಕನ್ನಡದ ಶೈಲಿಯೇ ಬದಲಾಗುತ್ತೆ ಕನ್ನಡದ ಶೈಲಿಯೇ ಬದಲಾಗುತ್ತೆ ಅದರಿಂದ ನಾವು ಒಂದೊಂದು ಕನ್ನಡವು ನಮಗೆ ಗೊತ್ತಿರಬೇಕಾಗುತ್ತೆ ನಾವು ಹಾಗೆ ಹೋದಾಗಲೆ ಒಳ್ಳೆಯ ಭಾಷೆಯ ಒಂದು ಬೆಲೆ ನಮಗೆ ಗೊತ್ತಾಗುತ್ತೆ ಆ ಪ್ರತಿಯೊಂದು ಭಾಷೆಯು ಕೂಡ ನಮಗೆ ಶಿಕ್ಷಣ ಒದಗಿಸಿ ಕೊಡ್ತದೆ ಈಗ ಕನ್ನಡ ಮಾತ್ರ ಅಲ್ಲ ಈಗ ಆಂಗ್ಲ ಭಾಷೆ ಆಗಲಿ ಹಿಂದಿ ಆಗಲಿ ಇವೆಲ್ಲವನ್ನು ಕೂಡ ನಮ್ಮ ಶಿಕ್ಷಣವೇ ನಮಗೆ ಒದಗಿಸಿಕೊಡೋದು ಈಗ ನಾವು ಇಲ್ಲಿಂದ ಬೇರೆ ಪ್ರದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಆ ಭಾಷೆ ಗೊತ್ತಿರಬೇಕು ನಮಗೆ ಈಗ ನಾವು ಇಲ್ಲಿ ಕನ್ನಡ ಮಾತಾಡಿ ಹಿಂದಿ ಮಾತಾಡೋ ಪ್ರದೇಶಕ್ಕೆ ಹೋದಾಗ ನಮಗೆ ಅಲ್ಲಿ ಹಿಂದಿ ಬರಬೇಕು ಅವರ ಜೊತೆ ಮಾತಡೋಕೆ ಬರದೇ ಇದ್ದರೆ ಅಲ್ಲಿ ನಮಿಗೆ ಬದ್ಕೋಕ್ಕೇ ಆಗಲ್ಲ ಆ ಥರ ಇದೆ ಇವಾಗಿಂದು ಕಾಲ ಹಾಗೆ ಅದಾದಮೇಲೆ ಇನ್ನೂ ಹೇಳುವುದಾದ್ರೆ ಅಶಿಕ್ಷಿತರು ಅವರ ಬದುಕಿನಲ್ಲಿ ಹೇಗೆ ಹೇಗೆ ಯಾವಯಾವ ಸಂಗತಿಗಳನ್ನು ಮಿಸ್ ಮಾಡಿಕೊಳ್ತಾರೆ ಅಂತಂದರೆ ಒಂದು ಶಾಲೆ ಇನ್ನು ಆ ಶಾಲೆಯಲ್ಲಿ ಸಿಗುವಂತ ಮಿತ್ರರು ಈಗ ನಾವೇ ನೋಡ್ಬೇಕಾದ ನೋಡ್ತೇವೆ ನಾವೇ ಓದಬೇಕಾದ್ರೆ ನಮಗೆ ತುಂಬ ಜನ ಸ್ನೇಹಿತರು ಸಿಗ್ತಾರೆ ಅವ್ರ ಜೊತೆ ಅವ್ರ ಜೊತೆ ಸೇರ್ಕೋತಿವಿ ಆಟ ಆಡ್ತೀವಿ ತಮಾಷೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆ ಒಂದು ಸಣ್ಣ ಸಣ್ಣ ವಿಷಯಗಳನ್ನೂ ಈ ಅಶಿಕ್ಷಿತ ಮಕ್ಕಳು ಮಿಸ್ ಮಾಡಿಕೊಳ್ತಾರೆ ತುಂಬ ಇನ್ನು ಆ ಆಟದ ಮೈದಾನಗಳಿಗೆ ಅದನ್ನೇ ಮೊದ ಮೊದಲು ಮಿಸ್ ಮಾಡ್ಕೋತಾರೆ ಆ ಮಕ್ಕಳು ಯಾಕಂತ ಹೇಳಿದರೆ ಎಲ್ಲಾ ಮಕ್ಕ ಅಶಿಕ್ಷಿತ ಮಕ್ಕಳು ಅವ್ರ ಮನೆ ಅಂಗಳದಲ್ಲಾಗ್ಲಿ ರೋಡಲ್ಲಾಗಲಿ ಗಲ್ಲಿಯಲ್ಲಾಗಲಿ ಆಟ ಆಡಿರ್ತಾರೆ ಆ ಶಾಲೆಯ ಒಂದು ದೊಡ್ಡ ಮೈದಾನವನ್ನು ಅವರು ನೋಡಿರುವುದಿಲ್ಲ ಅದರಲ್ಲಿ ಆ ಮಕ್ಕ ಆ ಮಕ್ಕಳು ಅವರವರ ಆ ತರಗತಿಯ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆಟ ಆಡುವಂತದ್ದು ಅದೆಲ್ಲಾ ಒಂದು ಬೆಳೀತಾ ಬೆಳೀತಾ ಬೆಳೀತಾ ಇದ್ದ ಹಾಗೆ ಅವೆಲ್ಲ ಒಂದು ಏನು ಹೇಳ್ತಾರೆ ನೆನಪುಗಳು ಈಗ ನಾವು ಈಗ ಪೋಸ್ಟ್ ಗ್ರಾಜ್ಯುವೇಟ್ ಅಂದರೆ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ರೂ ಸಹ ನಮಗೆ ಅದೊಂದು ಆ ಒಂದು ಬಾಲ್ಯ ಏನಿದೆ ಅದರಲ್ಲಿ ಇನ್ನೂ ಒಂದು ಎಷ್ಟು ಸಾವಿರ ವರ್ಷಗಳ ಕಾಲ

ಅಂತಹ ಒಂದು ನೆನಪನ್ನು ಅವರು ಸೃಷ್ಟಿಸುವ ಇದರಲ್ಲಿ ಸೋಲ್ತಾರೆ ಆ ಮಕ್ಕಳು ಅಶಿಕ್ಷಿತ ಮಕ್ಕಳು ಇನ್ನು ಕೆಲಸ ಕೆಲಸದ ವಿಷಯ ಹೇಳಬೇಕಾದ್ರೆ ಕೆಲಸವನ್ನು ಹುಡುಕೋ ವಿಷಯದಲ್ಲು ಅವರು ತುಂಬ ಒದ್ದಾಡ್ತಾರೆ ಯಾಕಂತ ಹೇಳಿದರೆ ಅವರು ಶಿಕ್ಷಿತ ಅವರು ಶಿಕ್ಷಿತ ವಿದ್ಯಾರ್ಥಿಗಳ ಜೊತೆ ಪೈಪೋಟಿಗಿಳಿಯಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನೋಡಿದರೆ ಶಿಕ್ಷಿತ ಮಕ್ಕಳೇ ಮುಂದೆ ಹೋಗ್ತಾರೆ ಅಶಿಕ್ಷಿತರು ಮುಂದೆ ಹೋಗಲಿಕ್ಕಾಗಲ್ಲ ಇಂತಹ ಒಂದು ಸಂದರ್ಭಗಳಲ್ಲೆಲ್ಲ ಅವರು ಶಿಕ್ಷಣವನ್ನು ಮಿಸ್ ಮಾಡಿಕೊಳ್ತಾರೆ ಇಂತಹ ಇನ್ನೂ ಹತ್ತು ಹಲವಾರು ಸಂಗತಿಗಳನ್ನು ಅಶಿಕ್ಷಿತ ವಿದ್ಯಾರ್ಥಿಗಳು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಳ್ತವೆ ಆ ಆ ಗುರುಗಳು ಆ ಗುರುಗಳ ಏನು ಏನು ಹೇಳ್ತಾರೆ ಆ ಗುರುಗಳ ಮಾರ್ಗದರ್ಶನಗಳು ಇಂಥದ್ದೆಲ್ಲ ಬೆಳೆಯುದನ್ನು ಅವುಗಳು ಮಿಸ್ ಮಾಡ್ತವೆ ಆ ಮಕ್ಕಳು ಮಿಸ್ ಮಾಡಿಕೊಳ್ತವೆ ಅವರ ಜೀವನದಲ್ಲಿ ಗುರುಗಳ ಪಾತ್ರವೊಂದು ಇರುವುದಿಲ್ಲ ಪಾತ್ರವೆನ್ನುವುದೇ ಇರುವುದಿಲ್ಲ ಅಷ್ಟೇ